ಹಲೋ ಸರ್ ನಾವು ಎರಡು ಸರ್ಟ್ ಆರ್ಡ್ರ್ ಮಾಡಿದ್ದೆವು ಸರ್ ಅದು ಸರ್ಟು ಎಷ್ಟು ಗಂಟೆಗೆ ಕಳಿಸ್ತೀರಾ ಸರ್ ಅದು ನೀವು ಸರ್ಟ್ ತುಂಬ ಚೆನ್ನಾಗಿದೆ ನಮಗೆ ಸರ್ಟು ನಮ್ಮ ಫ್ರೆಂಡ್ಸ್ ಕಡೆಯಿಂದ ಯಾವುದೋ ಮಿಸೋ ಇದರಿಂದ ಆ್ಯಪಿಂದ ಚೆನ್ನಾಗಿದೆ ಬಟ್ಟೆಗಳು ತುಂಬ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಯಾವ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ ಸಿಗುತ್ತೆ ನಿಮಗೆ ನಿಮಗೆ ಪ್ರಿಂಟೆಡು ವಿತೌಟ್ ಪ್ರಿಂಟೆಡು ಒಂದು ಹಸಿರು ಬಣ್ಣದ್ದು ಒಂದು ಕೆಂಪು ಬಣ್ಣದ್ದು ಬಟ್ಟೆ ಆರ್ಡ್ರ್ ಮಾಡಿದ್ದು ನಾವು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಹೇಳಿದಾರೆ ಆ ಥರದ್ದು ಎರಡು ಸ ಚೆಕ್ ಸರ್ಟ್ ವಿದ್ ಗೆರೆ ಗೆರೆ ಇರೋ ಸರ್ಟು ಚೆನ್ನಾಗಿದೆ ಅದು ಆ ಸರ್ಟು ಅವೆರಡು ಸರ್ಟನ್ನು ನಮಗೆ ಸರ್ಟ್ ಬೇಕಿತ್ತು ಸರ್ ಅದು ಯಾವಾಗ ಕಳಿಸ್ತೀರಾ ಸರ್ ಅದು ತುಂಬ ಚೆನ್ನಾಗಿದೆ ಬಟ್ಟೆ ಕ್ಲಾತ್ ಬಟ್ಟೆ ಗುಡ್ಡು ಎಲ್ಲಾರೂ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ ಬಟ್ಟೆ ತುಂಬ ವೆಯ್ಟ್ಲೆಸ್ಸಿದೆ ಬಟನ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಆ ಆರ್ಡರ್ ಅದು ತಂದುಕೊಡಿ ಸರ್ ಅದನ್ನು ತುಂಬ ಚೆನ್ನಾಗಿದೆ ಬಟ್ಟೆ ಸರ್ ಆದರೆ ಒಳ್ಳೆಯ ಕ್ವಾಲಿಟಿ ಇದೆ